ಹೈ ಹೈ ಟಿಗಳು ಹೈ ಹೈ ಎಸ್ ಸಿ ಹೈ ಎ ಹೈ ಎಮ್ಗಳಂತಹ ದೊಡ್ಡ ಸಂಸ್ಥೆಗಳು ಎಲ್ಲರ ಕೈ ಕೈಗೆಟಕಲು ಸಾಧ್ಯವಿಲ್ಲ ಇಲ್ಲಿ ಸ್ಪರ್ಧೆಯು ಕೂಡ ಹೆಚ್ಚಿರುತ್ತದೆ ಶುಲ್ಕ ಪಾವತಿಯು ಕೂಡ ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು ಐ ಹೈ ಐ ಹೈ ಐ ಐ ಎಮ್ಗಳಂತಹ ದೊಡ್ಡ ಸಂಸ್ಥೆಗಳು ಬಡವರ ಸಾಮಾನ್ಯರ ಕೈಗೆ ಎಟಕೋದಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಸ್ಪರ್ಧೆ ಇರ್ಬೋದು ಒಂದು ಆದರೆ ಬಡತನ ಬಡವರು ಅಲ್ಲಿ ಓದೋದಕ್ಕೆ ಆಗೋದಿಲ್ಲ ಇಲ್ಲಿ ಒಂದು ಲ ತಿಂಗಳಿಗೆ ಪ್ಯಾಕೆಟ್ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ದುಡ್ಡು ಕಟ್ಟುವುದು ಬಂದ್ಬಿಟ್ಟು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಫೀಸುಗಳು ಇರ್ತವೆ ಈ ರೀತಿಯ ಫೀಸುಗಳನ್ನು ಶುಲ್ಕ ಪಾವತಿಯನ್ನು ಮಾಡಲು ಬಡವರು ಸಾಮಾನ್ಯ ವರ್ಗದ ಕೈಯ್ಯಿಂದ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸಾಮಾನ್ಯ ವರ್ಗದ ಕೈಯ್ಯಿಂದ ಜನರ ಕೈಯ್ಯಿಂದ ಸಾಧ್ಯವಾಗೋದಿಲ್ಲ ಐ ಐ ಎಮ್ಗಳಂತಹ ದೊಡ್ಡ ಸಂಸ್ಥೆಗಳು ಎಲ್ಲರಿಗೂ ಕೈಗೆ ಎಟುಕೋದಿಲ್ಲ ಇಲ್ಲಿ ಕ್ವಾಲಿಟಿ ತುಂಬ ಗುಣಮಟ್ಟದ ಎಜುಕೇಶನ್ ಇರುತ್ತದೆ ತುಂಬ ಲಕ್ಷದ ಪ್ಯಾಕೇಜುಗಳು ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಎಷ್ಟ್ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎಂಟರಿಂದ ಹತ್ತು ಮಧ್ಯ ಸಾಯಂಕಾಲ ಐದು ಗಂಟೆಯವರೆಗೂ ಬಿಡುವೆ ಇರುವುದಿಲ್ಲ ಅಂತ ಹೇಳ್ಬೋದು ಒಳ್ಳೆ ಗುಣಮಟ್ಟ ಕ್ವಾಲಿಟಿಯ ಉತ್ತಮವಾದಂತಹ ಈ ವಿದ್ಯಾಭ್ಯಾಸವನ್ನು ಹೇಳಿ ಕೊಡ್ತಾರೆ ಅಂತಲೇ ಹೇಳ್ಬಹುದು ಇಂತಹ ಜ ಪ್ರಪಂಚದಾದ್ಯಂತ ಕಾಂಪಿಟೇಟಿವ್ ವರ್ಡ್ನಲ್ಲಿ ಇಂತಹ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಓದಿ ತುಂಬ ಮಾರ್ಕ್ಸನ್ನು ತೆಗೆದುಕೊಂಡು ಒಳ್ಳೆಯ ಕೆಲಸಕ್ಕೆ ಹೋಗಬಹುದು ಇಲ್ಲಿ ಓದಿದವರು ಬೇರೆ ಬೇರೆ ವಿದೇಶದಲ್ಲಿ ಕೂಡ ಕೆಲಸದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವಿದೇಶಕ್ಕೆ ಹೆಚ್ಚು ಹೆಚ್ಚು ಕೆಲಸಗಳು ಕೊಡ್ತಾರೆ ಇಲ್ಲಿ ಓದಿ ಕೆಲಸಕ್ಕೆ ಸೇರಿದವರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ಸಂಬಳವನ್ನು ಗಳಿಸುತ್ತಿದ್ದರೆ ಅಂತಲೇ ಹೇಳ್ಬೋದು ನಾನು ಕೂಡ ಈ ಐ ಎ ಎಮ್ಗೆ ಬೆಂಗಳೂರಿನ ಐ ಎ ಎಮ್ಗೆ ವಿಸಿಟ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು ಸುಮಾರು ಎರಡು ತಿಂಗಳ ಹಿಂದೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ತುಂಬ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೊಂದಿರುತ್ತಾರೆ ತುಂಬ ಚೆನ್ನಾಗಿ ಗುಣಮಟ್ಟದ ಎಜುಕೇಶನನ್ನು ಕಲಿತಿರ್ತಾರೆ ಇಲ್ಲಿನ ಇಲ್ಲಿನವರು ಎಲ್ಲ ಚೆನ್ನಾಗಿ ಗುಣಮಟ್ಟದಲ್ಲಿರ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೊಂದಿರ್ತಾರೆ ಇವರಿಗೆ ತುಂಬ ಬಿಸಿ ಶೆಡ್ಯುಲ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿನ ಲೇಚರ್ಸ್ ಕೂಡ ತುಂಬ ಚೆನ್ನಾಗಿ ಓದಿಕೊಂಡು ತುಂಬ ಚೆನ್ನಾಗಿ ಓದಿ ಬರೆದಿರ್ತಾರೆ ಅಂತಲೂ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಬರೆದು ರ್ಯಾಂಕ್ಗಳನ್ನು ತೆಗೆದುಕೊಂಡು ಒಳ್ಳೊಳ್ಳೆ ಜಾಬಿಗೆ ಹೋಗಿ ವಿದೇಶದಲ್ಲಿ ಕೂಡ ಜಾಬನ್ನು ಮಾಡುತ್ತಾ ಲಕ್ಷ ಲಕ್ಷಗಟ್ಟಲೆ ಸಂಬಳವನ್ನು ತೆಗೆಯುತ್ತಾರೆ ಈ ಐ ಐ ಎಮ್ನಲ್ಲಿ ಊಟ ಮಾಡೋದಕ್ಕೂ ಬಿಡುವಿಲ್ಲದಷ್ಟು ಕ್ಯ ಓದು ಆಗಿರ್ಬೋದು ಕೆಲಸ ಕಾರ್ಯಗಳನ್ನಾಗಿರ್ಬೋದು ಮಾಡ್ತಾನೆಯಿರ್ತಾರೆ ಅಂತಲೇ ಹೇಳ್ಬೋದು ಐ ಐ ಎಮ್ ಬೆಂಗಳೂರಿನಲ್ಲಿ ಈ ಥರ ಎಲ್ಲ ಮಾಡುವುದರ ಮೂಲಕ ಇಂತಹ ಐ ಐ ಎಮ್ಗಳು ಐ ಐ ಟಿಗಳು ಐ ಎ ಎಮ್ ಸಂಸ್ಥೆಗಳು ದೊಡ್ಡ ದೊಡ್ಡ ಸಂಸ್ಥೆಗಳಾಗಿದ್ದು ಇಲ್ಲಿನ ಶುಲ್ಕ ಪಾವತಿಯು ಹೆಚ್ಚಾಗಿರುತ್ತದೆ ಇಂತಹ ಐ ಐ ಎಮ್ ಸಂಸ್ಥೆಗಳು ಕೂಡ ಬಡವರಿಗೆ ಬಡವರಿಗೆ ಬಡವರಿಗೆ ಕೈಗೆಟುಕೋದಿಲ್ಲ ಅಂತಲೇ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಸ್ಪರ್ಧೆಯು ಕೂಡ ಹೆಚ್ಚಾಗಿದ್ದು ಸಾಹುಕಾರ ಮಕ್ಕಳುಗಳು ಈ ಈ ಇಂಥ ಕಾಲೇಜುಗಳಲ್ಲಿ ಓದಲು ಹಾಗೆ ಓದುತ್ತಾರೆ ಅಂತಲೇ ಹೇಳ್ಬೋದು ಅಂದೆ ಇಂಥ ಕ್ಷೇತ್ರದಲ್ಲಿ ಕೂಡ ಸಾಹುಕಾರ ಮಕ್ಕಳಾದ್ರು ಕೂಡ ಓದಲು ಹೆಚ್ಚು ಒತ್ತಡ ಅಂತಲೇ ಹೇಳ್ಬೋದು ಇಲ್ಲಿನ ಒತ್ತಡ ಜಾಸ್ತಿ ವರ್ಕ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಹತ್ತು ಆರು ಗಂಟೆಯವರೆಗು ಬಿಡುವುದಿಲ್ಲ ಎಂದು ಇಲ್ಲಿನ ಡೆಸ್ಕುಗಳ ಮೇಲೆ ಅವರವರ ರಿಜಿಸ್ಟರ್ ನಂಬರ್ ಬರೆಯೋದರ ಮೂಲಕ ಅವರು ಅಲ್ಲೇ ಕುಳಿದುಕೊಳ್ಳಬೇಕು ಎಂದು ಮಾಡಿರುತ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂಥ ತುಂಬ ವಿಚಾರಗಳಲ್ಲಿ ಒತ್ತಡಗಳನ್ನು ಹೇರುತ್ತ ತಮ್ಮ ಶಿಕ್ಷಣವನ್ನು ಬೋಧಿಸುತ್ತಾರೆ ಅಂತಲೇ ಹೇಳ್ಬೋದು ಇಂತಹ ಕೆಲಸಗಳನ್ನು ಐ ಐ ಎಮ್ನಲ್ಲಿ ಮಾಡ್ತಾರೆ ಮತ್ತು ಇದು ಬಡವರ ಕೈಗೆ ಕೈಗೆಟುಕಬಲ್ಲ ಕೈಗೆಟುಕಬಲ್ಲ ಬರುವುದಿಲ್ಲ ಏಕೆಂದರೆ ಇಲ್ಲಿನ ಫೀಸು ಶುಲ್ಕ ಪಾವತಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು